ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕಾಫಿ ತುಂಬ ಫೇಮಸ್ಸು ಕಾಫೀಲಿ ತುಂಬ ಬೇರೆ ಬೇರೆ ರೀತಿಯ ಕಾಫಿಗಳಿದ್ದಾವೆ ಅದೇ ರೀತಿಯಾದ ಕಂಪನಿಗಳು ಕೂಡ ಇದ್ದಾವೆ ಚಿಕ್ಕಮಂಗ್ಳೂರಿಗೆ ಬಂದರೆ ನಿಮಗೆ ತುಂಬ ವೆರೈಟಿ ವೆರೈಟಿ ಥರ ಕಾಫಿಗಳು ಸಿಗ್ತವೆ ತುಂಬ ಚೆನ್ನಾಗಿರತ್ತೆ ಅಂದರೆ ನಮ್ಮ ಸೈಡು ನೀವು ಚಿಕ್ಕಮಂಗ್ಳೂರು ಸೈಡ್ ಬಿಟ್ಟು ಬೇರೆ ಕಡೆ ಹೋದ್ರೆ ನಿಮಗೆ ನಮ್ಮ ಥರ ಚಿಕ್ಕಮಂಗ್ಳೂರಲ್ಲಿ ಸಿಗೋ ಥರ ಕಾಫಿ ಟೇಸ್ಟು ಎಲ್ಲೂ ಸಿಗೋಲ್ಲ ಆ ನೀವು ಚಿಕ್ಕಮಂಗ್ಳೂರಿಗೆ ಬಂದು ಎಂಟ್ರಿ ಕೊಡ್ತಿದ್ದಂಗೇನೆ ಇನ್ನು ಕಾಫಿ ಬೀಜ ಮತ್ತೆ ಹೂ ಬಿಡೋ ಟೈಮಿಗೆ ನೀವು ಬಂದರೆ ಆ ಸ್ಮೆಲ್ಲೇ ಕೊಟ್ಟುಬಿಡುತ್ತೆ ಇದು ಚಿಕ್ಕಮಂಗಳೂರು ಕಾಫಿ ನಾಡಿಗೆ ಸ್ವಾಗತ ಅಂತನೇ ಹಾಕಿರ್ತಾರೆ ಬೋರ್ಡ್ ಅಲ್ಲಿ ದೊಡ್ಡದಾಗಿ ಗ್ರೀನ್ ಕಲರಲ್ಲಿ ಅಲ್ಲಿಗೆ ಬರ್ತಿದಂಗೆ ಕಾಫಿ ಬೀಜದ ಪರಿಮಳ ನಿಮಗೆ ಎಂಟ್ರೆನ್ಸ್ ಅಲ್ಲಿಗೆ ನೀವು ಬರ್ತಿದ್ದಂಗೇನೆ ಆ ಸ್ಮೆಲ್ ಅಷ್ಟು ಚೆನ್ನಾಗಿ ಕೊಡುತ್ತೆ ಅದೇ ಫೇಮಸ್ಸು ಚಿಕ್ಕಮಂಗ್ಳೂರಲ್ಲಿ ಕಾಫಿ ನಿಮಗೆ ಕಾಫಿಲಿ ತುಂಬ ಬೇರೆ ಬೇರೆ ರೀತಿ ಈಗಿನ ಕಾಲಕ್ಕೆ ಆಗಿರೋದಕ್ಕೂ ಈಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಬೇರೆ ಬೇರೆ ರೀತಿಯ ಕಾಫಿಗಳು ಕಾಫಿ ಬೀಜ ಸಿಗುತ್ತೆ ಅದರಲ್ಲಿ ಇವಾಗ ಫಿಲ್ಟ್ರ್ ಕಾಫಿ ಅದರಲ್ಲೂ ಸಪ್ರೇಟ್ ಬ್ಲ್ಯಾಕ್ ಇದು ಏನೇನೋ ಬೇರೆ ಬೇರೆ ರೀತಿಯ ಕಾಫಿಗಳು ಇದ್ದಾವೆ ಅದ್ರಾಗೆ ಸಂಬಂಧಪಟ್ಟ ಅದನ್ನ ಈಗ ಇವಾಗ ಎಲ್ಲ ಬೇರೆ ಕಡೆ ಎಲ್ಲ ಫಿ ಇದು ಮಾಡಿ ಪುಡಿಮಾಡಿ ಇದನ್ನೆಲ್ಲ ಕೊಡೋರು ಇವಾಗೆಲ್ಲ ಚಿಕ್ಕಮಂಗ್ಳೂರಲ್ಲೆ ತುಂಬ ರೀತಿಯ ಕಂಪ್ನಿಗಳನ್ನ ಅದೇ ಅದು ಅವರವ್ರ ಕಾಫಿ ರೀತಿಲಿ ಯಾವ ಯಾವ ರೀತಿ ಅವರಿಗೆ ಯಾವ್ಯಾವ ಬೇಕೋ ಆ ಟೈಪಲ್ಲಿ ಕಾಫಿನ ಬೀಜನ ಪುಡಿ ಮಾಡೋದು ರೆಡಿ ಮಾಡೋದು ಆ ಅದೇ ಅವರವ್ರ ಕಂಪ್ನಿ ಇದರ ರೀತಿಲಿ ಮಾಡೋದು ಎಲ್ಲ ಮಾಡಿದ್ದಾರೆ ಇವಾಗ ಈಗಿನ ರೀತಿಲಿ ಮತ್ತು ಉತ್ಪಾದನೆ ಮಾಡೋದು ಅಷ್ಟೇ ಉತ್ಪಾದನೆನ ಇವಾಗ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ದರೋ ಅಷ್ಟು ನನಗೆ ಗೊತ್ತಿಲ್ಲ ಬಟ್ಟು ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮೊದಲಿಗೆ ಆ ರೀತಿ ಎಲ್ಲ ಇರಲಿಲ್ಲ ಉತ್ಪಾದನೆ ಮಾಡೋದು ಆ ರೀತಿಯೆಲ್ಲ ಸಲ್ಪ ಕಡಿಮೆ ಪ್ರಮಾಣದಲ್ಲಿತ್ತು ಬಟ್ ಈಗಿನ ಪ್ರಮಾಣ ಈಗಿನ ಉತ್ಪಾದನೆ ಚಿಕ್ಮ ಈಗ ಎಲ್ಲ ಕಡೆ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಸ್ವಂತವಾಗಿ ಮಾಡಿ ಆ ಅಂದರೆ ಸ್ವಂತದ್ದೇ ಒಂದು ಬಿಸ್ನೆಸನ್ನು ಮಾಡಿ ಅದನ್ನು ಉತ್ಪಾದನೆ ಅಂದರೆ ಏನೋ ಒಂದು ಕಾಫಿ ಬೀಜ ಪೌಡ್ರು ಮನೇಲಿ ಒಂದು ಹಪ್ಪಳನೋ ಇಲ್ಲ ಏನೋ ಒಂದು ಮಾಡಿ ಉತ್ಪಾದನೆ ಮಾಡಿ ಅದನ್ನ ಅವರೇ ಮಾರ್ಕೆಟಿಂಗ್ ಮಾಡೋ ಹಂತದಲ್ಲಿ ಬೆಳ್ದಿದ್ದಾರೆ ಕೃಷಿಲಿ ಮತ್ತು ಚಿಕ್ಕಮಂಗ್ಳೂರಲ್ಲಿ ಇನ್ನೇನು ಅಂದರೆ ಭತ್ತ ಭತ್ತ ಇಲ್ಲೇ ಬೇರೆ ರೀತಿ ಸಣ್ಣ ಅಕ್ಕಿ ಬಾ ದಪ್ಪ ಅಕ್ಕಿ ಕೆಂಪಕ್ಕಿ ತುಂಬ ರೀತಿಯ ಭತ್ತಗಳನ್ನೆಲ್ಲ ಬೆಳೀತಾರೆ ಇಲ್ಲೇ ಇವಾಗ ಮಿಲ್ ಮಾಡ್ತಾರೆ

ಅದೇ ರೀತಿನ ಉತ್ಪಾದನೆನು ಮಾಡ್ತಾರೆ ಮತ್ತು ಇಲ್ಲಿ ರಾಗಿ ರಾಗಿ ತುಂಬ ಜಾಸ್ತಿ ಕೆಂಪು ರಾಗಿ ಕಪ್ಪು ರಾಗಿ ಆ ರೀತಿಯೆಲ್ಲ ಇಲ್ಲೇ ನಾವು ಅಂದರೆ ಅದನೇನು ಹೊರ್ಗಡೆ ಏನು ಮಾಡೋಕ್ಕೋಗಲ್ಲ ಹಳ್ಳಿ ಜನಗಳು ಮನೇಲ್ಲೆ ಮಾಡಿ ಮನೇಲ್ಲೆ ಭತ್ತಗಳೆಲ್ಲ ಏನು ವ್ಯವಸಾಯದ ರೀತಿಲಿ ಮಾಡಿ ಭತ್ತಗಳನ್ನ ರಾಗಿಗಳನ್ನ ಇಲ್ಲೇ ಕೇರಿ ರೆಡಿ ಮಾಡಿ ನಾವು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತೀವಿ ಬಾ ರಾಗಿ ಬೆಳೆದಿದ್ನೆಲ್ಲ ಹೊರ್ಗಡೆ ಹೋಗಕ್ಕೆ ಬಿಡೋಲ್ಲ ಇಲ್ಲೇ ಚೆನ್ನಾಗಿ ಸಿಗೋದ್ರಿಂದ ಇಲ್ಲಿ ಒಬ್ಬೊಬ್ಬರು ರೈತ್ರು ಇರ್ತಾರೆ ಒಬ್ಬರು ರೈತ್ರು ಇರೋಲ್ಲ ಅಂಥವರು ಇಲ್ಲೇ ರಾಗಿಗಳು ಚೆನ್ನಾಗಿದ್ರೆ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ ಈಗ ಅದನ್ನು ಸಹ ಸ್ವಸಹಾಯ ಸಂಘದ ಮಹಿಳೆಯರು ಈಗ ಮಾರ್ಕೆಟಿಂಗ್ ಹೋದರೆ ಜಾಸ್ತಿ ರೇಟಲ್ಲಿ ಸಿಗೋದ್ನ ಅದನ್ನ ಇಲ್ಲಿ ನಾವು ಯಾವ ರೇಟಿಗೆ ಬೇಕೋ ಅದ್ರ ರೈಟಿಗೆ ತಗೊಂಡು ಅದನ್ನು ಬೇರೆ ಸದಸ್ಯರಿಗೆ ಅಂದರೆ ಬೇರೆ ಈ ಬೇರೆ ಹಳ್ಳಿಗಳು ಅಂದರೆ ಈಗ ನಮಗೆ ಚಿಕ್ಕಮಂಗ್ಳೂರು ಬಿಟ್ಟು ಬೇರೆ ಸೈಡು ಉಡುಪಿ ಆ ಸೈಡು ಮೈಸೂರು ಸೈಡ್ ಅವರಿಗೆಲ್ಲ ರಾಗಿ ಸಿಗೋಲ್ಲ ಅಂದರೆ ಈ ಸೈಡಲ್ಲಿ ತಗೊಂಡು ಅಲ್ಲಿರೋರಿಗೆ ಇಲ್ಲಿರೋ ರೀತಿಗೇನು ಇರುತ್ತೊ ಆ ರೀತಿಗೆ ಉತ್ಪಾದನೆ ಅಂದರೆ ರವಾನೆ ಮಾಡ್ತಾರೆ ಅದನ್ನು ಅದು ಬಿಟ್ಟರೆ ತರಕಾರಿಗಳು ಈ ಸೈಡು ಚಿಕ್ಕಮಂಗ್ಳೂರಲ್ಲಿ ತುಂಬ ಜಾಸ್ತಿ ಅಂದರೆ ಏನಂತಾರೆ ಅದಕ್ಕೆ ವ್ಯವಸಾಯ ಅಂದರೆ ಕೃಷಿಗೆ ಜಾಸ್ತಿ ಜೀವನ ಕೃಷಿ ಜೀವನೋಪಾಯನೇ ಜಾಸ್ತಿ ಮಾಡೋದು ಇಲ್ಲಿನ ಜನಗಳು ತರಕಾರಿ ತರಕಾರಿ ತುಂಬ ಜಾಸ್ತಿ ಬೆಳೀತಾರೆ ಇಲ್ಲಿ ಏಕೆಂದರೆ ಇಲ್ಲಿ ಜಾಸ್ತಿ ಕೃಷಿಕರೇ ಇರೋದ್ರಿಂದ ಚಿಕ್ಕಮಂಗ್ಳೂರಲ್ಲಿ ತುಂಬ ತರಕಾರಿ ಕಾಫಿ ಭತ್ತ ರಾಗಿ ತರಕಾರಿ ನಮ್ಮದ್ರಲ್ಲಿ ತರಕಾರಿ ಸೊಪ್ಪು ತುಂಬ ಚೆನ್ನಾಗಿ ಬೆಳೀತಾರೆ ಮತ್ತು ನಮಗಿಲ್ಲೇ ಫ್ರೆಶ್ ಸಿಗುತ್ತೆ ನಾ ಇಲ್ಲಿ ಮನೆ ಹತ್ರ ಇನ್ನೂ ತುಂಬ ಜನ ವ್ಯಾಪಾರ ಮಾಡೋರು ಅಲ್ಲಲ್ಲೇ ಸ್ವಸ್ವಲ್ಪ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ಬೆಳೆದು ಬಿಟ್ಟು ಅಲ್ಲಲ್ಲೇ ಸ್ವಲ್ಪ ಎಷ್ಟೋ ಈಗ ಒಂದು ಸಣ್ಣ ಜಾಗ ನಮ್ಮ ಮನೆ ಹಿಂದುಗಡೆ ಇರೊ ಸ್ವಲ್ಪ ಜಾಗ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗನೇ ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಸೊಪ್ಪು ಸ್ವಲ್ಪ ಚಿಕ್ಕ ಚಿಕ್ಕದು ತರಕಾರಿಗಳ್ನ ಹಾಕಂಡು ಅಲ್ಲೇ ಪಕ್ಕಪಕ್ಕ ಮನೆಗೆ ತೆಗೆದ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ ಇದು ಇದೇ ರೀತಿ ಈಗ ವ್ಯಾಪಾರ ಮಾಡೋರಿಗೆ ಈಗ ಸ್ವಸಹಾಯ ಸಂಘದ ಮಹಿಳೆಯರು ಚಿಕ್ಕ ಚಿಕ್ಕ ರೀತಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವರಿಗೆ ತೊಂದರೆ ಆಗೋದ್ರಿಂದ ಅವರೇ ಒಂದು ಚಿಕ್ಕದಾಗಿ ಈಗಿನ ಇದರಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರೇ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಇಂಥ ಇದರಲ್ಲಿ ಒಂದು ಚಿಕ್ಕ ಚಿಕ್ಕದನ್ನ ಮಾರೋದಕ್ಕೆ ಈ ಹೊರ್ಗಡೆ ಹೋಗ್ ಮಾರೋಕ್ಕಾಗ್ಲಿಲ್ಲ ಅಂದರೆ ಅದೇ ಮಾರ್ಕೆಟಿಂಗ್ ರೇಟ್ ಏನಿರುತ್ತೋ ಆ ಮಾರ್ಕೆಟಿಂಗ್ ರೇಟನ್ನು ಆ ಮಾರ್ಕೆಟಿಗೆ ತಂದುಕೊಟ್ರೆ ಅವರು ಅದೇ ರೇಟಿಗೆ ಮಾರಿ ಅವ್ರು ಆ ಮೊತ್ತವನ್ನು ಕೊಡ್ತಾರೆ ಈ ರೀತಿಯಾಗಿ ಚಿಕ್ಕಮಂಗ್ಳೂರು ತುಂಬಾ ಚೆನ್ನಾಗಿ ಬೆಳೆದಿದೆ ಮತ್ತು ಕೃಷಿಯೇ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾವುದೇ ಕೊರತೆ ಇಲ್ಲ ಮತ್ತು ಕಾಫಿಯದು ಅಷ್ಟೇ ಕಾಫಿ ಬಿಸ್ನಸ್ ಅಂತು ಇಲ್ಲಿ ತುಂಬ ಚೆನ್ನಾಗಿ ನಡಿಯುತ್ತೆ ಕಾಫಿ ನೀವು ಬೇರೆ ಸೈಡ್ ಸಿಗೋ ಕಾಫಿಗೂ ನಮ್ಮ ಸೈಡ್ ಸಿಗೋ ಕಾಫಿಗೂ ತುಂಬ ವ್ಯತ್ಯಾಸ ಇರುತ್ತೆ ಬಟ್ ಚಿಕ್ಕಮಂಗ್ಳೂರಲ್ಲಿ ಹೇಳಬೇಕು ಅಂತಂದರೆ ಫಸ್ಟ ಕಾಫೀ ಅದು ಬಿಟ್ಟರೆ ಭತ್ತ ರಾಗಿ ತರಕಾರಿ ಹೀಗೆ ತುಂಬ ರೀತಿ ಇರುತ್ತೆ ಬಟ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಬಿಸ್ನೆಸ್ಸು ಆ ಥರ ರೀತಿಗಿಂತ ಕೃಷಿಗೆ ಜಾಸ್ತಿ ಇದು ಮಾಡ್ತಾರೆ ಹಂಗಾಗಿ ಚಿಕ್ಕಮಂಗ್ಳೂರಿನ ಹೇಳ್ಬೇಕು ಅಂದರೆ ಜಾಸ್ತಿ ಕೃಷಿವಲಯ ಅಂತಾನೇ ಹೇಳ್ಬೌದು